ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಸ ಆಚರಿಸುವ ಸಾಂಸ್ಕೃತಿಕ ಉತ್ಸವಗಳೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತೆ ಹಾಗು ನವರಾತ್ರಿ ತುಂಬ ವಿಶೇಷವಾಗಿರುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಹೆಚ್ಚಾಗಿ ಉಡುಪಿಯ ಭಾಗಗಳಲ್ಲಿ ಹುಲಿ ವೇಷ ಧರಿಸಿ ಹುಲಿ ವೇಷವನ್ನು ಹಾಕುತ್ತಾರೆ ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವಿಟ್ಲಪಿಂಡಿಯ ದಿನದಂದು ಮೊಸರು ಮೊಸರು ಕುಡಿಕೆ ಒಡೆ ಒಡೆಯುವ ಸಾಂಸ್ಕೃತಿಕ ಕ್ರೀಡೆಯನ್ನು ಸಹ ಇಲ್ಲಿನ ಜನರು ಆಚರಣೆಯನ್ನು ಮಾಡುತ್ತಾರೆ ಇನ್ನು ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದಿನಗಳಲ್ಲಿ ದೇವಿಗೆ ಒಂಬತ್ತು ಬಗೆಯಾದ ಅಲಂಕಾರವನ್ನು ಮಾಡಿ ಅಥವಾ ವಿಶೇಷ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡುವುದು ಇಲ್ಲಿನ ಜನರ ಒಂದು ವಾಡಿಕೆ ಈ ಸಂದರ್ಭದಲ್ಲಿ ಉತ್ಸಾಹ ನವರಾತ್ರಿಯ ವೇಷಗಳನ್ನು ಹಾಕಿ ಜೋ ಹಾಕೋದು ಇಲ್ಲಿ ಇಲ್ಲಿನ ಸಹ ಒಂದು ಸಾಮಾನ್ಯ ಪದ್ಧತಿ